ಹೌದು ಸರ್ ಹೇಳಿ ಹಾಂ ಸರ್ ಹಾಂ ಸರ್ ಯಾವ ಅಡ್ರಸ್ಗೆ

ಸರ್ ಯಾವ ಯಾವ ಹೂ ಬೇಕು ಹಾಂ ರೋಸು ಹಾಂ

ಹಾಂ ಸರ್ ರೋಸ್ ಎಷ್ಟು ಕೆಜಿ ಬೇಕು ಈಗ ಸಾಮಂತಿಗೆ ಕನ್ಕಾಂಬರ ಮಲ್ಲಿಗೆ ಅದೆಲ್ಲ ಎಷ್ಟೆಷ್ಟು ಬೇಕು

ಸರಿ ಯಾವ ಟೈಮಿಂಗ್ಸಗೆ ಸರ್ ಎಷ್ಟೊತ್ತಿಗ್ ಬೇಕು

ಹಾಂ ಸರ್

ಅದೇ ಸರ್ ನೀವು ನಾಳೆ ಸ್ವಲ್ಪ ಕೆಲಸ ಇತ್ತು ನೀವು ಯಾವ ಟೈಮಿಂಗ್ಸ್ಗೆ ಅಂತ ಒಂದು ಸ್ವಲ್ಪ ಹೇಳ್ಬುಟ್ರೆ ಎಲ್ಲ ಎಷ್ಟೆಷ್ಟು ಮಾರು ಬೇಕು ಅಂತ ನನಗೊಂದು ಲೀಸ್ಟು ಅಥ್ವಾ ಬೇರೆ ಏನಾದರೂ ಇದ್ದರೆ ಇನ್ನೊಂದು ಸಲ ಕಾಲ್ ಮಾಡ್ಬಿಟ್ಟು ಕೇಳ್ಬಿಟ್ಟು ಇಷ್ಟಿಷ್ಟು ಬೇಕು ಅಂತ ಹೇಳ್ಬುಟ್ ಬರ್ದ್ಬುಟ್ಟು ಬೇಕಾದ್ರೆ ಕಳ್ಸ್ಬಿಡಿ ನಾ ಅಷಷ್ಟು ತಂದು ಆದಷ್ಟು ನಾಳೆ ಸಂಜೆ ನಂಗೆ ತಲ್ಪ್ಸಕ್ಕೆ ಟ್ರೈ ಮಾಡ್ತೀನಿ ಸರ್ ಯಾಕಂದರೆ ನಾಳೆ ನಾಳಿದ್ದು ಫನ್

ಹಾಂ ಸರಿ ಸರ್ ನಾನು ಇವಾಗ ಇವತ್ತು ನಿಮಗೆ ಇವಾಗ ನಾಳೆಗೆ ಅಂತಂದರೆ ನಾಳೆಯೇ ಬೇರೆ ರೇಟ್ ಇರುತ್ತೆ ಇವತ್ತೇ ಬೇರೆ ರೇಟ್ ಇರುತ್ತೆ ಈಗ ನಾಳೆ ಬೆಳಗ್ಗೆ ನಾನು ಎಲ್ಲ ರೇಟೂ ಕೇಳ್ಬಿಟ್ಟು ನಾನು ಹೇಳ್ತಿನಿ ನಿಮ್ಗೆ ನಾಳೆ ಅಷ್ಟ್ರಲ್ಲಿ ನಾನು ತಲ್ಪಸ್ತೀನಿ ಓಕೆ ಅಂತಂದರೆ ನಾನು ನಾಳೆ ತಲುಪಿಸ್ತೀನಿ ಹಾಂ ಹಾಂ ಹಾಂ ಸರಿ ಸರ್ ಹಾಂ

ಹಾಂ ಸರಿ ಸರ್ ಆಯಿತು

ಸರಿ ಸರ್ ಆಯಿತು ಹಾಂ ಇಲ್ಲ ಇಲ್ಲ ಸರ್ ಮಿಸ್ ಮಾಡಲ್ಲ ನಾನು ಕಳ್ಸ್ಕೊಡ್ತೀನಿ ನಾಳೆ ಬೆಳಗ್ಗೆ ರೈಟ್ ಹೇಳ್ಬುಟ್ ನೀವು ಕನ್ಫರ್ಮ್ ಮಾಡಿದ್ರೆ ನಾನು ನೈಟು ಕಳ್ಸ್ಕೊಡ್ತೀನಿ